ಹಲೋ ಬಂಗಾಲ್ ನಮಗೆ ವೆಡ್ಡಿಂಗಿಗೆ ಮದುವೆಗೆ ಫೋಟೋಶೂಟ್ ಮಾಡಿಸಬೇಕಿತ್ತು ಫೋಟೋಸ್ ಮತ್ತು ವೀಡಿಯೋಸ್ ಮಾಡಿಕೊಡ್ತೀರಾ ನನ್ನ ನಮ್ಮ ಮದುವೆ ಬಂದು ಇಪ್ಪತ್ತ್ನಾಲ್ಕು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ಮೂರು ಮತ್ತು ಅದರ ಹಿಂದ್ ಹಿಂದಿನ ದಿನ ಇಪ್ಪತ್ತ್ಮೂರು ಅಲ್ಲಿ ರಿಸೆಪ್ಷನ್ ರಿಸೆಪ್ಷನ್ ಇರತ್ತೆ ಮತ್ತು ಮಾರ್ನಿಂಗ್ ವೆಡ್ಡಿಂಗ್ ಇರ ಮದುವೆ ಇರತ್ತೆ ಎರಡೂ ಎರಡೂ ದಿನದ್ದೂ ನನಗೆ ಫೋಟೋಸ್ ಮತ್ತು ವೀಡಿಯೋಸ್ ಬೇಕಿತ್ತ ಬೇಕಿದೆ ರಿಸೆಪ್ಷನ್ ನೈ ರಾತ್ರಿ ಇದೆ ಆ್ಯಂಡ್ ಮಾರ್ನಿಂಗ್ ವೆಡ್ಡಿಂಗ್ ಮದುವೆ ಬಂದು ಮಾರ್ನ್ ಬೆಳಿಗ್ಗೆ ಇದೆ ಹಾಂ ಹೌದು ಮ್ಯಾಮ್ ಹಾಂ ನಮಗೆ ಹುಡುಗ ಹುಡುಗಿದು ಫೋಟೋಸ್ ಬೇಕು ಮತ್ತು ಇದನ್ನೆಲ್ಲ ಫುಲ್ ಇದು ಮಾಡಿ ನಮಗೆ ವೀಡಿಯೋಸೂ ಬೇಕಿದೆ ಮತ್ತು ಇನ್ನು ಬಂದು ನಮ್ಮ ಸಂಬಂಧಿಕರ ತೀ ತೀರಾ ಜಾಸ್ತಿ ಜನದ್ದು ಬೇಡ ತೀರಾ ಕಡಿಮೆ ಜನದ್ದು ಬೇಡ ಒಂದು ಮಧ್ಯೆ ಇದರಲ್ಲಿ ನನಗೆ ಇದಾಗಬೇಕು ಜನರದು ವೀಡಿಯೊಗಳಾಗಬೇಕು ಮತ್ತು ಫೋಟೋಸ್ಗಳಾಗಬೇಕು ಮತ್ತು ಬಂದು ನಮ್ಮ ರಿ ಏನು ಇದ್ದಾರೆ ಜನರು ಅವ್ರದ್ದು ಎಲ್ಲಾದೂ ಕವರ್ ಆಗಬೇಕು ವೀಡಿಯೋಸ್ ವೀಡಿಯೋ ಇದರಲ್ಲಿ ಕ್ಲಿಪ್ಪಲ್ಲಿ ನನ್ನ ನಮ್ಮ ಬಜೆಟ್ ಹೇಳಿ ಎಂಟರಿಂದ ಹತ್ತು ಸಾವಿರ ನಿಮ್ಮದು ಎಷ್ಟಾಗತ್ತೆ ಅಂತ ನೀವು ಹೇಳಿದರೆ ನಾವು ಸ್ವಲ್ಪ ಕಡಿಮೆ ಮಾಡೋಕ್ಕಾಗಲ್ವ ಸರಿ ಸರಿ ಹಾಂ ಪರವಾಗಿಲ್ಲ ಇನ್ನೊಂದು ಮದುವೆ ಮುಂಚೆ ಫೋಟ್ ವೀಡಿಯೋಸ್ ಮಾಡಿಸ್ತಾರಲ್ಲ ವೆಡ್ಡಿಂಗ್ ಶೂಟ್ಸ್ ಎಲ್ಲ ಅದೂನೂ ಮಾ ಅದೂನೂ ಆಗಬೇಕಿತ್ತು

ಹಾಂ ಓಕೆ ಓಕೆ ನಾವು ಹೇಳಿ ಪರವಾಗಿಲ್ಲ ಎರಡು ಹಾಡುಗಳಾಗಬೇಕು ನಮಗೆ ವೆಡ್ಡಿಂಗ್ ಶೂಟಲ್ಲಿ ಶೂಟ್ಗೆ ಹಾಂ ಮದುವೆ ಶೂಟ್ಗೆ ಹಾಂ ಓಕೆ ಮ್ಯಾಮ್ ಓಕೆ ಓಕೆ ಸರಿ ಸರಿ ಧನ್ಯವಾದ